ಕೃಷಿಗಾಗಿ ವಿದ್ಯುತ್ ಸಂಪರ್ಕವನ್ನು ನಾವು ಸರ್ಕಾರ್ದಿಂದ ಹೇಗೆ ಪಡೆಯುತ್ತೇವೆಂದರೆ ಕೆಲವು ಸಂದರ್ಭದಲ್ಲಿ ನಾವೂ ಸರ್ಕಾರಿ ಕಚೇರಿಗೆ ಹೋಗಿ ನಾವು ಅವರೊಂದಿಗೆ ಭೇಟಿಯಾಗಿ ಹೇಳ್ತೇವೆ ಅಂದರೆ ನಮಗೆ ಕೃಷಿಗೆ ಈ ರೀತಿ ವಿದ್ಯುತ್ನ ವ್ಯವಸ್ಥೆ ಬೇಕು ಅಂದರೆ ಅದು ನೀರಿನ ವ್ಯವಸ್ಥೆಯಾಗಿದ್ದು ವಿದ್ಯುತ್ ನೀರಿನದ್ದಾಗಿರ್ಬೋದು ಇಲ್ಲಂದ್ರೆ ಲೈಟ್ ಆಗಿ ಸ್ಟ್ರೀಟ್ ಲೈಟ್ ಆಗಿರ್ಬೋದು ಹೀಗೆ ನಾವು ಸರ್ಕಾರ ಕಚೇರಿಗೆ ಹೋಗಿ ನಾವು ಸಹ ಕೆಲವು ಸಂದರ್ಭದಲ್ಲಿ ನಾವೂ ಹೇಳ್ತೇವೆ ನಮಗೆ ಇಂಥಿಂಥ ವಿದ್ಯುತ್ನ ವಿದ್ಯುತ್ನ ತೊಂದರೆ ಇದೆ ನೀವು ಅದನ್ನ ನಮಗೆ ಸರಿಪಡಿಸಿ ಕೊಡಬೇಕೂ ಅಂತ ಇಲ್ಲದಿದ್ದರೆ ಕೆಲವು ಸಮಯದಲ್ಲಿ ನಾವೂ ಲೆಟರನ್ನು ಬರೆದು ನಾವೂ ಸರ್ಕಾರಿ ಗೆ ಕಳಿಸ್ತೇವೆ ಅಂದರೆ ನಮಗೆ ವಿದ್ಯುತ್ನ ತೊಂದರೆ ಇದೆ ನೀವೊಂದು ನಮಗೆ ಇಲ್ಲಿ ಸ್ಟ್ರೀಟ್ ಲೈಟ್ ಹಾಕಿ ಕೊಡಿ ಇಲ್ಲದಿದ್ದರೆ ವಿದ್ಯುತ್ ಪಾ ಲೈ ವಿದ್ಯುತ್ ಬಲ್ಪನ್ನು ಹಾಕಿ ಸೋಲರ್ ಲೈಟನ್ನು ಹಾಕಿ ಹೀಗೆ ಇಲ್ಲದಿದ್ದರೆ ನಾ ಮ ಗೆ ನೀರಿನ ವ್ಯವಸ್ಥೆಯನ್ನು ಮಾಡಿ ವಿದ್ಯುತ್ ಅಂದರೆ ಪೈಪ್ ಲೈನ್ ಹೇಳ್ತೀವಲ್ಲ ಸೊ ಹೀಗೆ ಮಾಡಿಕೊಡಿ ಅಂತ ನಾವು ಅವರಿಗೆ ಅರ್ಜಿಯನ್ನು ಬರೆದು ಸಹ ಕೊಡ್ತೇವೆ ಇದರಿಂದ ಲೈಟ್ ವಿದ್ಯುತ್ತಿಲ್ಲದಿದ್ದರೆ ವಿದ್ಯುತ್ ಕಡಿತದಿಂದ ರೈತರು ಎದುರಿಸುತ್ತಿರುವ ತೊಂದರೆಗಳು ತುಂಬ ಅಂದರೆ ಕೆಲವೊಂದು ಸಂದರ್ಭದ ಅವರಿಗೆ ಗದ್ದೆಗೆ ಹೋಗಬೇಕಾದ್ರೆ ಕತ್ತಲಿನಲ್ಲೆ ಹೋಗಬೇಕಾಗುತ್ತೆ ಈ ಸ್ಟ್ರೀಟ್ ಲೈಟೆಲ್ಲ ವಿದ್ಯುತ್ ಬಲ್ಪ್ ಇದ್ದರೆ ನಮಗೆ ಇದ್ರಲ್ಲಿ ಹೋಗ್ಲಿಕ್ಕೆ ಅವರಿಗೊಂದು ಆಗುವಂಥದ್ದು ಇದ್ದಿತ್ತು ದಾರಿ ಅಲ್ಲಿ ಕಾಲಿನಡಿಯಲ್ಲಿ ಏನಾದರೂ ಒಂದು ಹಾವು ಗೀವು ಹರಿಯುವ ಪ್ರಾಣಿಗಳೆಲ್ಲ ಇರ್ತದೆ ಇಲ್ಲದಿದ್ದರೆ ಕೆಲವೊಂದು ಸಂದರ್ಭದಲ್ಲಿ ರೈತರಿಗೆಂದರೆ ಹಳ್ಳಿ ಸೈಡಿಗಾದೆ ಅದು ಕೆರೆ ದಾಟಿ ಎಲ್ಲ ಹೋಗ್ಲಿಕ್ಕಿರ್ತದೆ ಅಂದರೆ ಅದು ಅವರಿಗೆ ಗೊತ್ತಿರುತ್ತದೆ ದಿನಾಗಲೂ ಹೋಗುವಾಗ ಹೇಗೆ ಥರ ಅದಕ್ಕೆ ಕೆಲವು ಸಂದರ್ಭ ಹೇಗಿರುತ್ತದಂತ ಹೇಳಲಿಕ್ಕೆ ಆಗುವುದಿಲ್ಲಲ್ಲ ಇಲ್ಲಾದ್ರೆ ಯಾರಾದರು ಬಂದೂ ಏನಾದರೂ ಗದ್ದೆಯಲ್ಲಿ ಕದಿಯುತ್ತಿರ್ಬೋದು ಅಂದರೆ ನಮಗೆ ಅದು ಕಾಣುವುದಿಲ್ಲ ಕತ್ತಲಿದೆ ಈ ಲೈಟ್ ಎಲ್ಲ ಇದ್ದರೆ ನಮಗೆ ಎಲ್ಲ ಗೊತ್ತಾಗುವುದು ಇಲ್ಲಂದ್ರೆ ತುಂಬ ಸಮಯದಲ್ಲಿ ನಮಗೆ ವಿದ್ಯುತ್ನ ಅವಶ್ಯಕತೆ ತುಂಬ ಇರುತ್ತೆ ಹಾಗಾಗಿ ಅದು ಕೃಷಿಗೆ ತುಂಬ ಇರ್ತದೆ ಕೆಲವೊಂದು ಸಂದರ್ಭದಲ್ಲಿ ನಾವು ರಾತ್ರಿ ಸಹ ಗದ್ದೆಯಲ್ಲಿದ್ದು ಅದನ್ನು ಎಂತ ಹೇಳ್ತಾರೆ ಅದಕ್ಕೆ ಬೇಕಾದವ ಎಲ್ಲ ಹಾಕ್ಬೇಕಾಗ್ತದೆ ಕೆಲವೊಂದು ಸಂದರ್ಭದಲ್ಲಿ ತಡ ಆಗ್ತದೆ ಆಗ ವಿದ್ಯುತ್ ಬೇಕಾಗುತ್ತೆ ವಿದ್ಯುತ್ ಪಂಪ್ ಅದು ನಮಗೆ ಕೆಲವೊಮ್ಮೆ ನೀರಿನ ವ್ಯವಸ್ಥೆ ಸಹ ವಿದ್ಯುತ್ನಿಂದ ಬೇಕಾಗುತ್ತೆ ಅಂದರೆ ವಿದ್ಯುತ್ನಲ್ಲಿ ಪಂಪ್ ಅಂದರೆ ಪಂಪ್ ನೀರು ಬೇಕಾಗ್ತದೆ ಹೀಗೆ ತುಂಬ ಬೇಕಾಗುತ್ತೆ ಹಾಗಾಗಿ ನಮಗೆ ಕೃಷೀಗೆ ವಿದ್ಯುತ್ನಾ ಅವಶ್ಯಕತೆ ತುಂಬ ಇದೆ ಹಾಗಾಗಿ ನಾವದನ್ನು ಕೆಲವು ಸಂದರ್ಭದಲ್ಲಿ ಸರಕಾರಿ ಕಚೇರಿಗೆ ಹೋಗಿ ಮಾಡ್ತೇವೆ ಕೆಲವೊಂದು ಸಂದರ್ಭದಲ್ಲಿ ನಾವು ಲೆಟರ್ನ ಮೂಲಕ ಸಹ ಅವರಿಗೆ ತಿಳಿಸ್ತೇವೆ